ಹಲೋ ನಮಸ್ತೇ ಟ್ರಾವ್ಲರ್ ಏಜನ್ಸಿ ಹೇಳಿ ಮೇಡಮ್ ನಮಸ್ತೇ ಮೇಡಮ್

ವೈಕಲಾ ನಿಮಗೆಷ್ಟು ಜನದ್ದು ಸೀಟಿಂಗ್ ಕೆಪಾಸಿಟಿ ವೈಕಲ್ ಬೇಕು ಇಲ್ಲಾ ಕಾರ್ ಬೇಕಾ ಒನ್ ನಾಲ್ಕೈದು ಜನ ಅಂದರೆ ಇಲ್ಲಾಂದರೆ ಹತ್ತು ಜನ ಅಂದರೆ ಹತ್ತು ಜನ ಅಂದರೆ ಇನೋವ ಇದೆ ಅದು ಬಿಟ್ರೆ ಏನಾದ್ರೂ ಒಂದು ತರ್ಟೀನು ಫಿಫ್ಟೀನ್ ಮೆಂಬರು ಹೋಗ್ಬೇಕು ಅಂತಂದರೆ ನಿಮಗೆ ಟೆಂಪೋ ಟ್ರಾವೆಲ್ಲರ್ಸು ಟೀ ಟೀ ಇದೆ ಇನ್ನೂ ಜಾಸ್ತಿ ಏನಾದ್ರೂ ಹೋಗ್ಬೇಕು ಅಂತಂದರೆ ನಮ್ಮಲ್ಲಿ ಮಿನಿ ಬಸ್ ಇದೆ ನೀವು ಎಷ್ಟು ಜನ ಹೊರ್ಟಿರೋದು ಫಿಫ್ಟೀನ್ ಮೆಂಬರ್ಸಾ ಓಕೆ ಹಂಗಾದ್ರೆ ನಿಮಗೆ ಟೆಂಪೋ ಟ್ರಾವೆಲ್ಲರ್ಸು ಟೀ ಟೀ ಆಗ್ಬೋದಾ ನಿಮಗೆ ಒಂದು ಟೀ ಟೀ ಫೀಫ್ಟೀನ್ ಮೆಂಬರ್ಸು ಕಂಫರ್ಟೆಬಲ್ಲು ಗಾಡಿಯೂ ಚೆನ್ನಾಗಿದೆ ಒಳ್ಳೆಯ ಆಡಿಯೋ ಮೋಡ್ ಎಲ್ಲ ಇದೆ ಬ್ಲೂಟೂತ್ ಆಪ್ಷನ್ಸ್ ಎಲ್ಲ ಇದೆ ಒಳ್ಳೆಯ ಸೀಟಿಂಗು ಫಿನಿಷಿಂಗು ಲೈಟಿಂಗ್ ಎಲ್ಲ ಥರ ಇದೆ ಚೆನ್ನಾಗಿದೆ ವೈಕಲ್ಲು ನೀವು ಬುಕ್ ಮಾಡೋದಾದ್ರೆ ಹಡ್ವಾನ್ಸ್ ಪೇ ಮಾಡಿ ಬುಕ್ ಮಾಡಬೇಕು ನಾನು ನಿಮಗೆ ಗಾಡಿನ ಸೊ ರಿಸರ್ವ್ ಮಾಡ್ತೀನಿ ಅಡ್ವಾನ್ಸು ಪರ್ ಡೇ ತ್ರೀ ಅಂಡ್ರೆಡ್ ಕಿಲೋಮೀಟರ್ ಅವ್ರೇಜು ಸೊ ಕಿಲೋಮೀಟರಿಗೆ ಹದಿನೇಳು ರೂಪಾಯಿ ಆಗುತ್ತೆ ನೈನ್ ಓ ಕ್ಲಾಕಿಗಾ ಆಯಿತು ಕಳಿಸ್ಕೊಡೋಣ ನೀವು ನಿಮ್ಮ ಮನೆ ಹತ್ರ ನೀವು ಒಂದು ಒಂದು ಎಯ್ಟ್ ಓ ಕ್ಲಾಕಿಗೆ ಗಾಡಿನ ಕಳ್ಸ್ಕೊಡ್ತೀನಿ ಅದ್ರ ಡ್ರೈವರ್ ನಂಬರನ್ನು ಸಹ ನಿಮಗೆ ಕಳ್ಸ್ಕೊಡ್ತೀನಿ ಆಮೇಲೆ ಎಯ್ಟ್ ಓ ಕ್ಲಾಕಿಗೆ ಅಲ್ಲಿಗೆ ಬರ್ತಾರೆ ಸೊ ನೀವು ಒಂದು ಹತ್ತು ಗಂಟೆ ಹತ್ತೂವರೆ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗ್ತೀರ ಟೆಂಪಲ್ಲು ಒಂದು ಎರಡು ಗಂಟೆವರ್ಗೂ ಇರುತ್ತೆ ಇಲ್ಲಿ ಮೂರು ಗಂಟೆವರೆಗೂ ದರ್ಶನ ಇರುತ್ತೆ ದರ್ಶನ ಎಲ್ಲ ಮುಗ್ಸ್ಕೊಂಡು ನೀವು ಅಕ್ಕಪಕ್ಕದಲ್ಲಿ ಬೇರೆ ಏನಾದ್ರೂ ಪ್ಲೇಸ್ಗಳನೆಲ್ಲ ನೋಡ್ಕೊಂಡು ನೀವು ಸಂಜೆ ಅಷ್ಟೊತ್ತಿಗೆ ರಿಟರ್ನ್ ಬರ್ಬೋದು ಹಾಂ ಹೋಗ್ಬರ್ಬೋದು ಬಟ್ ಏನು ಕಿಲೋಮೀಟರ್ ಇರುತ್ತೆ ಅಷ್ಟು ನಾವು ಚಾರ್ಜ್ ಮಾಡ್ತೀವಿ ತ್ರೀ ಹಂಡ್ರೆಡ್ಡು ಹ್ಞೂ ತ್ರೀ ಅಂಡ್ರೆಡ್ ಕಿಲೋಮೀಟ್ರು ಸೆವೆಂಟೀನ್ ರುಪೀಸ್ ಇಂಟು ತ್ರೀ ಅಂಡ್ರೆಡ್ ಕಿಲೋಮೀಟ್ರ್

ಹ್ಞು ಹಾಂ ಓಕೆ ಓಕೆ ಅದೇ ಎಲ್ಲೇ ಹೋದ್ರೂ ತ್ರೀ ಅಂಡ್ರೆಡೂ ಕಿಲೋಮೀಟ್ರ್ ಪರ್ ಡೇ ಇಂಟು ನೀವು ಏನಾದ್ರೂ ಹದಿನೇಳು ರೂಪಾಯಿ ಇಂಟು ನೀವು ಒನ್ ಸಾವಿರ ಕಿಲೋಮೀಟ್ರ್ ಹೋಯ್ತು ಅಂತಂದರೆ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ಇದೇ ರೀತಿ ಅದು ಪ್ರೈಸು ಕೌಂಟ್ ಆಗ್ತ ಹೋಗುತ್ತೆ ಮೇಡಮ್ ಹ್ಞೂ ಆಯಿತು ಮಾಡಿ

ಡ್ರೈವರ್ ಬಾಟ ಒಂದು ಫೈ ಅಂಡ್ರೆಡ್ ಕೊಡೋಕ್ಕಿರುತ್ತೆ ಡ್ರೈವರಿಗೆ ಹೌದು ಪರ್ ಡೇಗೆ ಹ್ಞೂ ಆಯಿತು ಮೇಡಮ್ ಆಂ ಟೋಟಲ್ ಅಮೌಂಟಾ ಒನ್ ಡೇಗೆ ನಿಮಗೆ ಹದಿನೇಳು ರೂಪಾಯಿ ಇಂಟು ನಿಮಗೆ ತ್ರೀ ಅಂಡ್ರೆಡ್ಡಲಾ ಒಂದು ಫೈ ತೌಸಂಡ್ ಅಂಡ್ರೆಡ್ ಆಗುತ್ತೆ ಒನ್ ಫೈ ತೌಸಂಡ್ ಮಾಡ್ತೀವಿ ಬಟ್ ಆದರೂ ಕೌಂಟ್ ಆಗುತ್ತೆ ಮೇಡಮ್ ತ್ರೀ ಅಂಡ್ರೆಡ್ ಕಿಲೋಮೀಟರ್ ಹೌದ್ ಹೌದ್ ಹೌದ್ ಹೌದು ಹ್ಞೂ ಹ್ಞೂ ಹ್ಞೂ ಓಕೆ ಮೇಡಮ್ ಆಯಿತು ಹ್ಞೂ ಸರಿ ಹ್ಞು ಆಯ್ತು ಹ್ಞೂ ಓಕೆ ಓಕೆ